ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ ಆಚರಿಸಲಾಗುವ ಪ್ರಮುಖ ಸಾಂಸ್ಕೃತಿಕ ಉತ್ಸವಗಳು ಹಾಗು ಪ್ರಸಂಗಗಳು ಯಾವುವು ಅಂದರೆ ಧಾರ್ಮಿಕವಾಗಿ ಎಲ್ಲ ಧರ್ಮದ ಹಬ್ಬಗಳು ಅವರ ಮನೆಗಳಲ್ಲಿಯೇ ಆಚರಿಸಲಾಗುತ್ತದೆ ಪ್ರಾದೇಶಿಕವಾಗಿ ದಸರ ಕರಗ ಹಾಗು ರಾಷ್ಟ್ರೀಯವಾಗಿ ಕೆಲವು ರಾಷ್ಟ್ರೀಯ ಹಬ್ಬಗಳನ್ನು ಅಂತರಾಷ್ಟ್ರೀಯವಾಗಿ ಕೆಲವು ಅಂತರಾಷ್ಟ್ರೀಯ ದಿನಗಳನ್ನು ಆಚರಿಸಲಾಗುತ್ತದೆ ಇವುಗಳನ್ನು ನಾವು ಏತಕ್ಕೋಸ್ಕರ ಆಚರಣೆ ಮಾಡುತ್ತೇವೆ ಎಂಬುದು ತಿಳಿಯಬೇಕಾದರೆ ಅದರ ಪ್ರಾಮುಖ್ಯತೆಯನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಇಲ್ಲಿ ಧಾರ್ಮಿಕವಾಗಿ ಎಲ್ಲ ಧರ್ಮಗಳು ಸ್ವತಂತ್ರವನ್ನ ಪಡೆದಿವೆ ಅದಕ್ಕೆ ತಕ್ಕಂತೆ ಅವರು ಹಬ್ಬಗಳನ್ನು ಆಚರಿಸುತ್ತಾರೆ ಪ್ರಾದೇಶಿಕವಾಗಿ ಅವರು ಕೆಲವು ಕರಗಗಳು ಜಾತ್ರೆಗಳು ಮೇಳಗಳು ಆಚರಿಸಲು ಪ್ರಾರಂಭಿಸಿದ್ದಾರೆ ರಾಷ್ಟ್ರೀಯವಾಗಿ ಕೆಲವು ರಾಷ್ಟ್ರೀಯ ಹಬ್ಬಗಳಾದ ಶಿಕ್ಷಕರ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಇಂತಹ ಹಬ್ಬಗಳನ್ನು ರಾಷ್ಟ್ರೀಯವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸಲಾಗುತ್ತದೆ ಅಂತರಾಷ್ಟ್ರೀಯವಾಗಿ ಕೆಲವು ದಿನಗಳನ್ನು ಆಚರಿಸಲಾಗುತ್ತದೆ ಮಹಿಳಾ ದಿನಾಚರಣೆ ಶಿಕ್ಷಕರ ಅಂತರಾಷ್ಟ್ರೀಯ ದಿನಾಚರಣೆ ರೆಡ್ ಕ್ರಾಸ್ ಡೇ ಇವು ಕೆಲವು ಉದಾಹರಣೆಗಳು ಇವುಗಳನ್ನು ನಾವು ಅವುಗಳ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಆ ದಿನಾಂಕದಂದು ಆಚರಿಸಲಾಗುತ್ತದೆ ಇಂತಹ ಪ್ರಸಂಗಗಳಲ್ಲಿ ಹಬ್ಬದ ದಿನಗಳಲ್ಲಿ ನಾವು ಸಿಹಿ ತಿನಿಸುಗಳನ್ನು ಮಾಡುತ್ತೇವೆ ಆದರೆ ಇಲ್ಲಿ ಧರ್ಮದ ಧರ್ಮದ ಪ್ರಕಾರವಾಗಿ ನೋಡಬೇಕೆಂದರೆ ಅವರ ಧರ್ಮಗಳಿಗೆ ತಕ್ಕಂತೆ ಅವರು ವಿಚಿತ್ರವಾಗಿ ಕೆಲವು ಉಪಹಾರಗಳನ್ನು ಮಾಡುತ್ತಾರೆ ಫಾರ್ ಎಕ್ಸಾಂಪಲ್ ಪೊಂಗಲ್ ಇದು ಸಿಹಿ ಖಾದ್ಯ ಇದನ್ನು ಸಂಕ್ರಾಂತಿಯ ದಿನದಂದು ಮಾಡಲಾಗುತ್ತದೆ ಅದೇ ರೀತಿ ಮುಸ್ಲಿಮರು ಅವರ ಹಬ್ಬದ ದಿನಗಳಲ್ಲಿ ಮಾಂಸಾಹಾರವನ್ನು ಸ್ವೀಕರಿಸುತ್ತಾರೆ ದೀಪಾವಳಿಯ ಹಬ್ಬದಲ್ಲಿ ಎಲ್ಲ ಭಾರತೀಯರು ಅದು ಪ್ರಮುಖವಾಗಿ ಹಿಂದೂಗಳು ಪಟಾಕಿಯನ್ನು ಹೊಡೆಯುವುದರ ಮುಖಾಂತರವಾಗಿ ಆಚರಿಸಲಾಗುತ್ತದೆ ಅದೇ ರೀತಿ ಗಾಂಧಿಜಯಂತಿ ಒಂದು ರಾಷ್ಟ್ರೀಯ ಹಬ್ಬವಾಗಿದ್ದು ಇದನ್ನು ನಾವು ಅಕ್ಟೋಬರ್ ಎರಡರಂದು ಆಚರಣೆ ಮಾಡುತ್ತೇವೆ ಏಕೆಂದರೆ ಇದು ಗಾಂಧೀಜಿಯವರ ಹುಟ್ಟುಹಬ್ಬವಾಗಿದ್ದು ಪ್ರತಿಯೊಬ್ಬರೂ ನಾಗರೀಕರು ಇದನ್ನು ಆಚರಣೆ ಮಾಡುವ ಸಂದರ್ಭವಿದೆ ಯಾಕೆಂದ್ರೆ ಅವರು ರಾಷ್ಟ್ರಪಿತ ನಮ್ಮ ರಾಷ್ಟ್ರವನ್ನು ಬೆಳೆಸಿದವರು ಹಾಗೂ ರಾಷ್ಟ್ರಕ್ಕಾಗಿ ಹೋರಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಮಹಾಧೀರ ಆದ್ದರಿಂದ ಅವರ ಹುಟ್ಟುಹಬ್ಬವನ್ನು ಗಾಂಧಿಜಯಂತಿ ಎಂಬುದಾಗಿ ಆಚರಿಸಲಾಗುತ್ತದೆ